ನಮಸ್ಕಾರ ರೀ ನನ್ನ ಹೆಸರು ಪ್ರದೀಪ ಅಂತಾ ನಂಗೆ ಈ ಹೊಸ ಹೊಸ ಅಡ್ಗಿಗಳ್ ಕಲಿಬೇಕಂತಾ ಭಾಳ ಇಷ್ಟ ಅದಾ ರೀ ಹೊಸ ಹೊಸ ಅಡಿಗೆಗಳತಂದ್ರಾ ಅದ್ರೊಳಗೆ ರುಚಿಯಾಗಿ ಅಡ್ಗಿಗಳ್ ಇರ್ತಾವ ಮತ್ತು ಖಾರದಿಂದ ಸ್ಪೈಸಿ ಸ್ಪೈಸಿಯಾಗಿ ಇರ್ತವೆ ನೋಡ್ರಿ ಭಾಳ್ ಇಷ್ಟ ಇಂಥವ್ ಅಡಿಗೆ ಮಾಡಬೇಕಂತಂದ್ರ ನಾವು ಡೈರೆಕ್ಟಾಗಿ ಮಾಡ್ಲಿಕ್ ಬರೋಲ್ಲ ನಾವು ಎಲ್ಲಿಂದಾರ ಕಲಿಬೇಕು ಆಗ್ತದ ಎಲ್ಲಿಂದರ ಕಲಿಬೇಕು ಹಂಗೆ ಹಿಂಗೆ ಅಂತೇಳಿ ಅನ್ಸಿದ ಕೂಡಲೇ ನಾಯೇನು ಮಾಡ್ತೀನಿ ಅಂತಂದ್ರೆ ಈಗ ಯೂಟ್ಯೂಬ್ ಇರ್ತದಲ್ಲ ರೀ ಯೂಟ್ಯೂಬ್ ನಾಗ ನೋಡತೇ ಫಸ್ಟ್ ನನ್ನ ತಲೆಯಾಗೆ ಒಂದು ತಗೊತೆ ಏನು ಅಡಿಗೆ ಮಾಡಲಿ ಅಂತೇಳಿ ನನಗೇನ್ ಅನಸ್ತಂದ್ರೆ ಈ ವೆಜ್ ಬಿರಿಯಾನಿ ಮಾಡ್ಬೇಕು ಅಂತೇಳಿ ಅನ್ಸಲು ಹತ್ತದ್ ಈ ವೆಜ್ ಬಿರಿಯಾನಿ ಮಾಡ್ಬೇಕಂತ ಅನ್ಸಲತಿದ್ದಾಗ ಹಿಂಗೆ ಯೂಟ್ಯೂಬ್ನಾಗ ನೋಡ್ಕೊಂಡಿದೆ ವೀಡಿಯೋ ನೋಡ್ಕೊಳ್ಹತ್ತಿದೆ ಅದ್ರೊಳಗೆ ಅವ್ರು ಏನೇನು ತೋರಿಸ್ಯಾರ ಅಂತ ಅಂದ್ರೆ ಈ ಉಳ್ಳಾಗಡ್ಡೆ ಕಟ್ ಮಾಡೋದು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡೋದು ವೆಜ್ ಬಿರಿಯಾನಿ ಅಂತಂದ್ರೆ ತರಕಾರಿಗಳ್ ಯಾವ್ಯಾವ ಹಾಕ್ಬೇಕ್ ಅದ್ರೊಳಗೆ ಯಾವ್ಯಾವ ಇರ್ಲಾ ಎಷ್ಟೆಷ್ಟರ ಮಟ್ಟಿಗೆ ಹಾಕ್ಬೇಕ್ ನಾವು ಅದು ಈಗ ಒಂದು ಐದು ಮಂದಿ ತಿನ್ನಪ್ಲೆ ಮಾಡ್ಲಾ ಹತ್ತಿದೆವು ಅಂತೇಳಂದರೆ ಐದು ಮಂದಿಗೆ ತಿನ್ನೋಪ್ಲೆ ಅಂತಂದ್ರೆ ಅದ್ರೊಳಗೆ ಉಳ್ಳಾಗಡ್ಡೆ ನಾವು ಎಷ್ಟು ಹಾಕ್ಬೇಕು ಟೊಮೆಟೊ ಎಷ್ಟು ಹಾಕ್ಬೇಕು ಅಂತಾ ಮೆಣಸಿನ್ಕಾಯಿ ಎಷ್ಟು ಹಾಕ್ಬೇಕು ಮತ್ತು ಬೇರೆ ಬೇರೆ ಯಾವ ಕಾಯಿ ಪಲ್ಯಗಳ್ ಹಾಕ್ಬೇಕ್ ಅದ್ರೊಳಗೆ ಅಂತೇಳಿ ಭಾಳ ಮುಖ್ಯ ರೀ ಅದ್ರೊಳಗೆ ಅವ್ರು ಹೇಳಾತಿದ್ರು ನಾ ಏನ್ಮಾಡಿದೆ ಯೂಟ್ಯೂಬ್ನಾಗೆ ಐದು ಮಂದಿ ಉಣ್ಣೋಷ್ಟ್ ಅಡ್ಗೆ ಹೆಂಗ್ಮಾಡ್ತಾರೆ ಅಂತೇಳಿ ಹೊಡ್ದಿದೆ ಯಾಕಂದ್ರೆ ನಮ್ಮ ಮನೆಯಾಗ ಐದೇ ಮಂದಿ ಇರ್ತೇವ್ ನಾವು ಐದು ಮಂದಿಗೆ ಆಗೋವಷ್ಟೆ ಕೇಳ್ದೆ ಅದ್ರೊಳಗೆ ಕೇಳ್ದೆ ಅವರೆ ಹೇಳಾತಿದ್ರು ಯೂಟ್ಯೂಬ್ನಾಗೆ ಹೆಂಗೆಂಗೆ ಮಾಡ್ಬೇಕು ಎಷ್ಟ್ ಎಷ್ಟ್ ಕೊಯ್ಬೇಕು ಹಂಗೆಲ್ಲಾ ಅಂತೇಳಿ ಕೊಯ್ದು ಹೇಳಿದಾಗ ಸ್ಟಾರ್ಟಿಂಗ್ ಎಲ್ಲ ತಗೊಂಡ್ ಇಟ್ಕೊಂಡ್ಡಿದ್ದು ರೀ ವೆಜ್ ಬಿರಿಯಾನಿ ಮಾಡೋಕೆ ಅವ್ರು ಏನೇನು ಹೇಳಿರೋ ಅದೆಲ್ಲಾ ತೆಗ್ದ್ ತೆಗ್ದು ಇಟ್ಕೊಂಡೆ ಆಮೇಲಿಂದ ನಮ್ಮ ಮಮ್ಮಿಗು ಕರ್ದೆ ನಾ ನಮ್ಮ ಮಮ್ಮಿಗು ಕರೆದಿದ್ನಲ್ಲ ನಮ್ಮ ಮಮ್ಮಿ ಬಿ ಒಂದು ಸ್ವಲ್ಪ್ ತಲೆ ಓಡಿಸ್ತಾರ್ ರೀ ಯಾಕಂದ್ರೆ ಅವರಿಗೆ ಅಡ್ಗೆ ಮಾಡಿ ಮಾಡಿ ಭಾಳ ಅನುಭವ ಇರ್ತದ ಅದ್ರೊಳಗೆ ನಮಗು ಒಂದು ಸ್ವಲ್ಪ್ ಹೇಳ್ತಾರೆ ಅಲ್ಲಿಂದ ನಾನು ಹೊಸದಾಗಿ ಏನು ಅಡ್ಗೆ ಮಾಡ್ಬೇಕಿತಂದ್ರ ನಮ್ಮ ಅವ್ವನು ಕೇಳ್ತೆ ಮತ್ತು ಹಂಗೆ ಯೂಟ್ಯೂಬ್ನಾಗು ನೋಡ್ತೆ ಎರಡು ಕೂಡಿಸಿ ಮಾಡಿದ್ರೆ ಹೊಸದೇ ಆತದದೇನರ ಹಂಗೆ ಮಾಡೋ ಟೈಮ್ದಾಗ ಏನಾಗದ ಅಂತಂದ್ರೆ ನಮ್ಮ ಮನೆಯಾಗ ಗ್ಯಾಸ್ ಅದ ರೀ ನಮ್ಮ ಮನೆಯಾಗೆ ಗ್ಯಾಸ್ ಅದ ಗ್ಯಾಸ್ ಚಾಲು ಮಾಡ್ಕೊಂಡು ಗ್ಯಾಸ್ ಚಾಲೂ ಮಾಡ್ಕೊಂಡೆ ರಿ ಅವ್ರು ಹೇಳಿದ ಪದಾರ್ಥಗಳೆಲ್ಲ ಕೊಯ್ಕೊಂಡು ಇಟ್ಕೊಂಡಿದ್ದೆ ಆಯಿತು ಒಂದು ಆಗಾಣ ಒಂದು ಫಸ್ಟ್ ಎಣ್ಣೆ ಕರ್ದು ಎಣ್ಣೆದಾಗ ಏನಂತಾರ ಉಳ್ಳಾಗಡ್ಡೆ ಹಾಕ್ದೆ ಮೆಣಸಿನ್ಕಾಯಿ ಹಾಕ್ದೆ ಎಲ್ಲ ಹಾಕಿ ಚಲೋ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ಮೇಲ ಈಗ ಅನ್ನ ಏನು ಕುದಿಸಿದ ಅನ್ನ ತಗೋಬೇಕ ಏನಾ ಅದ್ರೊಳಗೆ ಹಾಕಿ ಕುದಿಸ್ಬೇಕ್ ಅಂತೇಳಿ ತಲೆಯಾಗ್ ತಲೆಯಾಗ್ ಬರಲು ಹತ್ತಿತ್ತಿದಿಲ್ಲ ರೀ ಅದ್ರ ಸಂಬಂಧ ನಾ ಏನ್ಮಾಡ್ದೆ ನಮ್ಮ ಮಮ್ಮಿಗೆ ಕೇಳಿದೆ ರೀ ಮಮ್ಮಿ ಕುದ್ಸಿದ ಅನ್ನ ತೊಗೋಳ ಏನು ಅದ್ರೊಳಗೆ ಕುದಿಸ್ಲೇ ಅಂತೇಳಿ ಅದ್ರ ಸಂಬಂಧ ನಮ್ಮ ಮಮ್ಮಿ ಏನಂದಳು ಅದ್ರೊಳಗೆ ಕುದಿಸು ಚಲೋ ಆಗ್ತದ ಅಂತೇಳಿ ಅಂದಳು ರೀ ಅದ್ರ ಸಂಬಂಧ ನಾ ಅದರೊಳಗೆ ಕುದ್ಸಿದ್ ರೀ ಅನ್ನ ಅದೇ ಕಾಯಿ ಪಲ್ಯಗಳೆಲ್ಲ ಹಾಕಿ ನಂಗೆ ಎಷ್ಟು ಬೇಕು ಅಷ್ಟು ಮಟ್ಟಿಗೆ ಐದು ಮಂದಿಗೆ ಆಗೋವಷ್ಟು ಅಕ್ಕಿ ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ್ ನೀರು ಹಾಕಿ ಕುದುಸ್ಲಿಕ್ ಇಟ್ರಿ ಒಂದು ಹತ್ರಿಂದ ಹದಿನೈದು ನಿಮಿಷ ತೊಗೊಂಡೇತ್ರಿ ಅದು ಕುದಿಯಾಕ ದಪ್ಪನೂ ಮಾಡ್ದೆ ರೀ ಹತ್ರಿಂದ ಹದಿನೈದು ನಿಮಿಷ ತೊಗೋತು ಚಲೋ ಕುದಿತು ಕುನ್ ಕುದ್ದೀದ ಮೇಲೆ ಐತೆಲ್ಲರು ಕುಂತರು ಊಟಕ್ಕೆ ಊಟಕ್ ಕುಂತಾಗ್ ಏನಾಗಿದೆ ಅಂತಂದ್ರೆ ಆ ಐದು ಮಂದಿಗೆ ಕಮ್ಮಿ ಬಿತ್ತು ನೋಡ್ರಿ ಯಾಕಂದ್ರೆ ಆ ಊಟ ಅಷ್ಟು ಘನ ಚಲೋ ಆಗಿತ್ತು ಇನ್ನು ಬೇಕು ಇನ್ನು ಬೇಕು ಅಂತಾ ಅನ್ಲು ಹತ್ತಿದ್ರು ಅಷ್ಟು ಘನ ಚಲೋ ಆಗಿತ್ತು ನಾ ಅವಾಗೇನ್ ಅನ್ಕೊಂಡೆ ಇನ್ನೊಂದು ಸ್ವಲ್ಪ್ ಹೆಚ್ಚಿಗೆ ಹಾಕ್ಬೇಕಿತ್ತು ಅಕ್ಕಿ ಅಂತೇಳಿ ಆಮೇಲೆ ಅನ್ಕೊಂಡ್ರಿ ನಾ ಆಯ್ತು ಹಂಗೆ ಹಾಕಿದ ಕೂಡ್ಲೇ ನೋಡ್ರಿ ಯೂಟ್ಯೂಬ್ನಾಗ್ ಬಿ ಎಲ್ಲ ಚಲೋ ತನಕ ಕಲಿಸ್ತಾರ ಮತ್ತು ಹೆಂಗೆ ಅದ್ರೊಳಗೆ ನಿಮ್ಮ ಮಮ್ಮಿ ನಿಮ್ಮ ಅಮ್ಮೋರು ಯಾರನ್ನ ಹೆಂಗೆ ಮನೆಯಾಗೆ ಪಪ್ಪಾ ಇಲ್ದಿರ್ದ ಮಮ್ಮಿ ಬಾಜು ಇದ್ರು ಅಂತದ್ರ ಆ ಊಟಕ್ಕಿನಾ ಚಲೋ ಟೇಸ್ಟ್ ಬರ್ತದೆ ಮತ್ತು ಹಂಗೆ ಮನಸಲ್ಲೆ ಮಾಡ್ಬೇಕು ರೀ ನೀವು ಕಾಟಾಚಾರಾಕ್ಕೆ ಮಾ ಯಾರೋ ಮಾಡ್ಲಾನ ಹತ್ತರ್ ಒಂದಿವ್ಸ ನೀನು ಮಾಡಿದ್ರಂದ್ ಚಲೋ ಅನ್ಸೋಲ್ಲ ಅದು ಮನಸಲ್ಲೇ ಮಾಡ್ಬೇಕು ಭಾಳ್ ಚಲೋ ಅನಿಸ್ತಾದ ಆಯ್ತು ಎಲ್ಲ ಮಾಡ್ಕೊಂಡು ಊಟ ಮಾಡ್ದೆವು ರೀ ಊಟ ಮಾಡಿ ಎಲ್ಲರು ಖುಷಿ ಆಯಿತು ಧನ್ಯವಾದಗಳ್ ರೀ